ನಮ್ಮನೆಗ ಏನಪ್ಪ ಅಂದ್ರೆ ನಾವು ಹೋಮ್ ಸೆಕ್ಯುರಿಟಿ ಸಿಸ್ಟಮ್ಮಾಗಿ ಕ್ಯಾಮ್ರಾ ಅಂತ ಯೂಸ್ ಮಾಡ್ತೀನಿ ಕ್ಯಾಮ್ರದ್ರೊಳಗ ಹೆಂಗದಪ್ಪ ಅಂದ್ರ ನಂಬಲಿರ್ತಕ್ಕಂಥ ಕ್ಯಾಮ್ರಲಿಂತ್ರ ನಾವು ಇಲ್ಲಲ್ದೆ ಮತ್ತೆಲ್ಲೇ ಕುಂತಿರಲಿ ನನಗೇನಾದರು ನೋಡಬೇಕಾಗಿತ್ತಪ್ಪ ಅಂದ್ರ ಅದು ಆಲ್ರೆಡಿ ಇದಕ್ಕೆ ಕನೆಕ್ಟೆಡ್ ಅದ ಎದಕ್ ಅಂದ್ರ ವೈಫೈ ಕನೆಕ್ಟೆಡ್ ಅದ ಸೊ ಏನಾಗ್ತದ ಆ ವೈಫೈ ಕನೆಕ್ಟ್ ಆಗಿದ್ದೂ ತನ್ನ ತಾನೇ ಅಲ್ಲಿಂದು ನಮ್ಮ ಮೊಬೈಲ್ ಒಳಗ ಡೈರೆಕ್ಟ್ ಬರ್ತದ ಸೊ ಅಲ್ಲಿ ಏನೇ ನಡೀಲಿ ಏನೇ ಆಗಲಿ ನಂಬಲ್ಲಿ ನನ್ನ ಮೊಬೈಲ್ದಾಗ ನಾ ಇಲ್ಲೇ ಕುಂತಲ್ಲಿ ನಮ್ಮ ಮನ್ಯಾಗ ಏನು ನಡ್ಡದ ನಮ್ಮನೆ ಹೊರ್ಗ ಯಾರೆ ಬಂದರೇನು ಅಥ್ವಾ ಯಾರೇ ಓಡಾಡ್ಲಿಕ್ಕೆ ಹತ್ತರೇನು ಸೊ ಹೀಗೆಲ್ಲ ನೋಡ್ಕೊಬೋದು ಸೊ ನಾ ಏನು ಮಾಡ್ದೆವು ಕ್ಯಾಮ್ರ ಏನಿರ್ತಲ್ಲಾ ಅದು ಕ್ಯಾಮ್ರಾ ತಂದು ಹಚ್ದೇವು ಎಷ್ಟಪ್ಪ ಅಂದ್ರ ಒಂದು ಎರಡು ಮೂರು ಕ್ಯಾಮ್ರ ಹೊರಗೆ ಗೇಟಿನ್ ಬಲ್ ಒಂದು ಇನೊಂದು ಮನೆಲಿ ಹಾಲ್ದಾಗ ಯಾರರ ಏನು ಸುದ್ದಿ ನೋಡಬೇಕಾಗಿತ್ತು ಯಾರ ಹೊರಗ ಹೋದರೂ ಏನು ಸುದ್ದಿ ಅಂತ ಅಲ್ಲಿ ಮತ್ತೆ ಮ್ಯಾಚ್ ಸಿಡಿ ಇರ್ಬೇಕಾದ್ರೆ ಅಲ್ಲಿ ಸೊ ಸಿಡಿ ಇರ್ಬೇಕಾದ್ರೆ ಮತ್ತೆ ಮತ್ತೆ ಕೆಳಗಲ್ಲಿ ಗೇಟಿನ ಬಲ್ಲಿ ಮತ್ತೆ ಹೊರಗೆ ಇಲ್ಲಿ ಅಲ್ಲೊಂದು ಹೊರಗೊಂದ ಶೆಡ್ ಅದ ಆ ಶೆಡ್ ಬಲ್ಲಿ ಸೊ ಯಾಕಂದ್ರ ರೋಡಿನ ಮ್ಯಾಗ ಯಾರು ಒಬ್ಬ ಹೋಗ್ಬೇಕಾದರೂನು ಅದು ಕಾಣಸ್ಬೇಕಂತ ಏನಪ್ಪ ಅಂದ್ರ ಅಲ್ಲಿ ಕ್ಯಾಮ್ರಾ ಅಲ್ಲೊಂದು ಹಚ್ಚಿದೆವು ಅದಾದ ನಂತರ ಆದು ನಂತರ ಮತ್ತೆನಪ್ಪ ಅಂದ್ರ ಕ್ಯಾಮ್ರಲಿಂತ ನೀ ಎಲ್ಲಿ ಕುಂತಲೂನು ಏನು ಮಾಡ್ಬೋದಪ್ಪ ಅಂದ್ರ ನೋಡ್ಬೋದು ಹಿಂಗೆ ಯಾರರ ಯಾರ ಬಂದರೂ ಯಾರ ಹೋದರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಯಾಕಂದ್ರೆ ರಾತ್ರಿ ನಮ್ಮ ಹತ್ತಿರ ಗಡಿ ಕಳ್ಳರು ಅದು ಹೆಚ್ಗಿ ಬರೊದ್ರಲ್ಲಿರ್ತಾರ ಅವರು ಮತ್ತು ಬಂದ್ರಂದ್ರ ಹ್ಯಾಂಗ ಬಂದರೂ ಮತ್ತೆ ಎಲ್ಲ ನೋಡಬೇಕಲ್ಲ ಯಾವಾಗ ಯಾವಾಗ ಭಾಳಷ್ಟ್ ಕಳ್ತನನು ಆಗಿದ್ವು ಅಂತ್ಹೇಳಿ ನಾವು ಏನಪ್ಪ ಅಂದ್ರ ಅದೇ ಕ್ಯಾಮ್ರಾ ಹಚ್ಚದ್ವೀ ಕ್ಯಾಮ್ರದಾಗ ಮೇಯ್ನ್ ಏನಪ್ಪ ಅಂದ್ರ ನೈಟ್ ವಿಝನ್ನೋರು ಅಂದ್ರ ರಾತ್ರಿ ಯಾರಾದರೂ ಬಂದರು ಹೋದರೂನು ಹೊರಗ ಕತ್ಲ ಇತ್ತಂದರೂನು ಕಾಣಸ್ತದ ಸೊಲ್ಪ ಸೊಲ್ಪ ಸೊಲ್ಪ ಕಾಣಸ್ತದ ಅದ್ರೊಳಗ ಹಿಂಗ ಇವ್ರ ಬಂದರೂ ಹಿಂಗಂತ ರೇಡಿಯೇಷನು ಇನ್ನೊಂದು ಏನಪ್ಪ ಅಂದ್ರ ಅದರೊಳಗಿಂದಾಗುನು ಮಾತಾಡ್ಬೋದು ಈಗ ನಾವೇನು ನಮ್ಮ ಗೇಟ್ ಬಲ್ ಏನು ಹಚ್ಚಿವಲ್ಲ ಯಾರಾದರೂ ಬಂದರೂ ಅವ್ರಿಗ ನನ್ಗ ಏನಾದರು ಹೇಳದಿತ್ತು ಯಾರರ ಡೆಲಿವರಿದೋರು ಬಂದರೂ ಡೆಲಿವರಿ ಮಾಡ್ಲಿಕ್ಕೆ ಅಥ್ವಾ ಹಿಂಗ ಏನಾದರು ಇದ್ದಾಗ ನಂಗ ಏನಾದರು ಅವ್ರಿಗ ಹೇಳಬೇಕಾಗಿತ್ತು ಅಲ್ಲೇ ಇಡ್ರಿ ನಮ್ಮ ಬಾಗಿಲ್ ಬಲ್ ಇಡ್ರಿ ಅಲ್ಲಿ ಇಡ್ರಿ ಅಂತ ಹೇಳಬೇಕಾಗಿತ್ತಪ್ಪ ಅಂದ್ರ ಅವ್ರಿಗ ಇನ್ಕ ಇನ್ಸ್ಟ್ರಕ್ಷನ್ ಕೊಡ್ಬೇಕಾಗಿತ್ತು ಅಂದರೂನು ನಾ ಏನಪ್ಪ ಅಂದ್ರಾ ಆ ಕ್ಯಾಮ್ರಾಲಿಂತ ನೋಡೇ ಆ ಅಲ್ಲಿ ಭ್ಯಾಡ್ರಿ ಅಲ್ಲಿ ಇಡ್ರಿ ಇಲ್ಲಿ ಬ್ಯಾಡ ಅಂತ್ಹೇಳಿ ಹೀಗೆಲ್ಲ ಹೇಳ್ಬೋದು ಮತ್ತೆ ಯಾರಾದರೂ ಸಂಜಿಕಡಿ ನಮ್ಮ ಹತ್ರ ಟ್ಯೂಷನ್ಸ್ ನಡಿಯೊ ಒತ್ತಿಗೆ ಯಾರಾದರು ಹುಡ್ಗುರ ಬಂದು ಅಲ್ಲೆ ಕುಂತೂ ಕುಂತಿದ್ವಂದ್ರೆ ಅವ್ಕ ನೋಡ್ರಪ್ಪ ಇದು ಓದ್ಕೋತ ಕುಂದ್ರಿ ಇದು ಓದ್ಕೋತ ಕುಂದ್ರಿ ನಾ ಬರ ತನಕ ಸಲ್ಪ ಕುಂದರ್ರಿ ಅಂತ ನೋಡ್ಬೋದು ಇನ್ನೊಂದು ಏನಪ್ಪ ಅಂದ್ರ ಹುಡ್ಗುರು ಗದ್ದಲ ಮಾಡ್ಲಿಕತ್ರ ಅವ ಗದ್ದಲ ಮಾಡ್ಬ್ಯಾಡ್ರಿ ಅಂತ ಹೇಳ್ಬೋದು ಅದ್ರಲಿಂತೆ ಅದರಾಗು ಮಾತಾಡ್ಲಿಕ್ನು ಬರಲಿ ನೋಡ್ಲಿಕ್ನು ಬರುತ್ತದೆ ಹೀಗಾಗಿ ನನ್ಗ ಅದು ಒಂದು ಸ್ವಲ್ಪ ಭಾಳಷ್ಟೂ ಉಪಯೋಗ ಆಯಿತು ಮತ್ತು ಅದ್ರದ್ ಇನ್ನೊಂದ್ ಏನಪ್ಪ ಅಂದ್ರ ಅದ್ರೊಳಗ ಕ್ಯಾಮ್ರ ಏನದಲ ಭಾಳ ಕಡಿಮೆ ರೇಟ್ನಾಗ ಭಾಳ ಸರ್ಯಾಗಿ ಇದರಲಿಂದ ಮತ್ ಹೆಚ್ ಡಿ ಕ್ವಾಲಿಟಿ ಕ್ಯಾಮ್ರಗ್ ಅದರ್ಲಿಂತ ಯಾರ್ ಬಂದ್ರು ಯಾರ್ ಹೋದ್ರಂತ ಅದ್ರ ಪೂರ್ತಿ ಮಾರಿ ಎಲ್ಲ ಎಲ್ಲಾ ಕಾಣಸ್ಸಲ್ಲ ಸೊ ಅದು ಕೂಡ ಭಾಳ ಹೆಲ್ಪ್ ಆಗ್ತದ ಯಾರಾದರೂ ಹೋದ್ರೆ ಬಂದ್ರೆ ನಾಳಿಗ ಇವ್ರ ಬಂದರೂ ಇವ್ರ ಹೋದರೂ ಅಂತ ನೋಡ್ಲಿಕ್ಕೆ ಬರ್ತದ ಇದರ್ಲಿಂತ ಅಂದ್ರ ನಮ್ಮೆಲ್ಲಾ ದಿನನಿತ್ಯಾ ಮನಿಗಂತು ನೋಡ್ಕೊಳೋದ ಆಗಲ್ಲ ಅದಕ್ಕೆ ಹೋಗಿ ನೋಡ್ಕೊಬೇಕು ಯಾರು ನೋಡ್ಕೊಳ ಬದ್ಲ ಏನಪ್ಪ ಅಂದ್ರ ಅವರೇ ಕ್ಯಾಮ್ರ ಹಚ್ಚಿದೇವ ಅಂದ್ರ ಯಾರೇ ಬಂದರೂ ಕೂಡ ಯಾರೇ ಬಂದರೂ ಯಾರೆ ಹೋದರು ಏನೇ ಮಾಡಿದರೂ ಕೂಡ ನಮಗೆಲ್ಲ ಗೊತ್ತಾಗ್ತದ ಪಟ ಪಟ ಅಂತ್ಹೇಳಿ ಮತ್ತೆ ಇನ್ನೊಂದು ಏನಪ್ಪ ಅಂದ್ರ ನಮ್ಮ ಹತ್ತಿರ ಬಹಳ ದಿನ್ದ ಹಿಡ್ದೂ ಹೊಲಸ ಹಂದಿಗೊಳ ಸಾಯದು ಅವು ಇದು ಬರದು ಬಂದು ಮನ್ಯಾಗ ಬೀಳೋದು ಹಿಂಗ್ ನೋಡಿ ಮನ್ಯಾಗಾ ಸಪ್ ಅಂಜ್ಕೊಂಡಂಗ ಮಾಡ್ಲಿಕ್ಕೆ ಹತ್ತಿದ್ದರೂ ಏನಾಯಿತು ಏನು ಸುದ್ದಿ ಅಂತ ನಮಗೂ ಗೊತ್ತಿದಿಲ್ಲ ಆಮ್ಯಾಗ ಕ್ಯಾಮ್ರಾ ಹಚ್ಚಿದ ಮ್ಯಾಗೆ ನಮಗ ಗೊತ್ತಾಗಿದ್ದು ಅದೆಂತಕಂಥ ನಾಯ್ಗೊಳ ಅಲ್ಲೆ ಹೊಡ್ದು ತಂದ ಹಾಕಿ ಹೋಗ್ತಾವಂತ ಇಲ್ಲಂದ್ರ ಸುಮ್ಮನೆ ಅಂದ ವಿಶ್ವಾಸ ಅದಾಯಿತು ಇದು ಆಯ್ತಂತ ಮನ್ಯಾಗ ನಂಬದು ಎಂತ ಅನ್ಕೊಂತ ಸೊ ಅದು ಎಲ್ಲಾ ಏನಪ್ಪ ಅಂದ್ರಾ ಕ್ಯಾಮ್ರ ಇತ್ತಂದ್ರ ಏನು ಕ್ಲಿಯರಾಗ ಬಿಡ್ತು ಪೂರ ಇಲ್ಲಿ ಯಾರ ಬಂದರೂ ಯಾರ ಹೋದರೂ ಎದಕ್ಕೆ ಹಿಂಗಾಯಿತು ಎಲ್ಲ ಗೊತ್ತಾಗ್ತದೆ ಮತ್ತೆ ಅನ್ಕರ ನಾವು ಒಂದು ನಿಗಾ ನೋಡ್ಬೋದು ಮನೆ ಕಡೆ ಸುಮ್ ಸುಮ್ನೆ ಯಾಕಂದ್ರೆ ಮನೆ ಕಡೆ ಈಗ ಮನೆ ಕಡೆ ಯಾರಾದರು ಒಬ್ಬರು ಬೇಕೇ ಆಗ್ತಾರೆ ಆದರ ಮನೆಗೆಲ್ಲರೂ ಇರಗಿಲ್ಲಲ ಎಲ್ಲರು ಅವ್ರವ್ರ ಕೆಲ್ಸಕ್ಕೆ ಹೋಗಿರ್ತಾರ ಅದನೆಲ್ಲಾ ನೋಡ್ಕೊಬೇಕಾದರು ಸುದಕ್ಕ ಈ ಕ್ಯಾಮ್ರ ಏನಪ್ಪ ಅಂದ್ರ ಇದು ಹೋಮ್ ಸೆಕ್ಯುರಿಟಿ ಸಿಸ್ಟಮ್ ನಮ್ಮದು ಕ್ಯಾಮ್ರಾಗೇನದಲ್ಲ ಅದು ಭಾರೀ ಸೊಲ್ಪ ಹೆಲ್ಪ್ ಮಾಡಾಕೆ ಮತ್ತೇನಿಲ್ಲ ಮತ್ತು ಸಣದ್ ಅದೆ ಹೇಳದ್ನಲ್ಲ ಸಂಜೆ ಟ್ಯೂಷನ್ ಹುಡುಗುರಿಗ್ನು ಅವ್ರಿಗ ಕಂಟ್ರೋಲ್ ಮಾಡ್ಕೊಲಿಕ್ಕ ಅವ್ರಿಗ ಇಡ್ಲಿಕ್ಕೆ ಮಾಡ್ಲಿಕ್ಕೆ ಅದಕ್ಕೆ ಅಂದ್ರ ಒಂದು ರೀತಿ ನಮಗೆ ಹೆಲ್ಪ್ ಆಗದ ಅಂತ ಹೇಳ್ಬೋದು